ಹೌದು ಹೇಳಿ

ಹೌದು ನಿಮ್ಗೆ ಯಾವ ಥರ ಬೇಕು ಅಂತಂದಿರಿ ಹಾಂ ಹಾಂ

ಓಹ್ ಸರಿ ಸರಿ ಹುಡುಕ್ತೀನಿ ನೋಡ್ಬಿಟ್ಟು ಹೇಳ್ತೀನಿ ಅಂದರೆ ಇವಾಗ ಎಲ್ಲ ಕಮ್ಮಿಯಾಗ್ಬಿಟ್ಟಿದೆ ಮರ ಗಿರ ಇಲ್ಲೆಲ್ಲ ಸಿಗೋದು ನಮ್ಮ ಜಮೀನ್ ಕಡೆ ಜಮೀನು ಕಡೆ ಎಲ್ಲ ನೋಡಿ ಹೇಳ್ತೀನಿ ಸಿಕ್ಕಿದ್ರೆ ಮಾಡ್ಬಿಟ್ಟು ಕೊಡ್ತೀನಿ ಇಲ್ಲಿ ನಮ್ಮ ಸೈಡ್ ಸಿಗೋಲ್ಲ ಬೇರೆ ಸೈಡೆಲ್ಲ ನೋಡಬೇಕು ಜಮೀನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇಟ್ಕೊಂಡು ಇರ್ತಾರಲ್ವಾ ಅಲ್ಲೆಲ್ಲ ನೋಡ್ಬಿಟ್ಟು ಹೇಳ್ತೀನಿ ಸಿಕ್ಕಿದ್ರೆ ಎತ್ಕೊಡ್ತೀನಿ ಬಿಡಿ ಹೌದಾ

ಆಂ ಹಾಂ ಸರಿ ಸರಿ ನೋಡ್ತೀನಿ ನೋಡ್ಬಿಟ್ಟು ಸಿಕ್ಕಿದ್ರೆ ಫೋನ್ ಮಾಡ್ತೀನಿ ನಿಮಗೆ ಇಲ್ಲೇ ನಮ್ಮ ಜಮೀನು ಕಡೆಯೆಲ್ಲ ಇದೆ ನೋಡ್ಬಿಟ್ಟು ಹೇಳ್ತೀನಿ ಈ ಕಡೆ ಎಲ್ಲ ಬೇರೆ ಬೇರೆ ರೀತಿಯಲ್ಲೆಲ್ಲ ಮರಗಳಿವೆ ಹ್ಞೂ ನಿಮ್ಗೆ ಯಾವ ಥರ ಬೇಕು ಬೇವಿನ ಮರ ಹೌದಾ ಆಂ ಹಾಂ ಓಕೆ ಓಕೆ ಸಿಕ್ಕಿದ್ರೆ ಖಂಡಿತ ಫೋನ್ ಮಾಡ್ತೀನಿ ನಿಮಗೆ ಕೊಡ್ತೀನಿ

ಹಾಂ ಓಕೆ ಸರಿ ಸರಿ ಸರಿ ಮಡಗ್ತೀನಿ